ನಮಸ್ಕಾರ ರೀ ನನ್ನ ಹೆಸ್ರು ಪ್ರದೀಪ್ ಅಂತ ನಾ ಈಗ ಒಂದು ಬಸ್ಸಿನ ಬಗ್ಗೆ ವಿವರಿಸ್ತೀನ್ ಕೇಳಿಸ್ಕೋ ರೀ ನಾ ಈಗ ಇತ್ತೀಚಿಗೆ ಕಲ್ಬುರ್ಗಿದಾಗ ಒಂದು ಹೊಸ ಬಸ್ ಲಾಂಚ್ ಆಗಿತ್ ರೀ ಕಲ್ಯಾಣ ರಥ ಅಂತೇಳಿ ಆ ಬಸ್ ಹೆಂಗೆ ಇತ್ತು ಅಂತೇಳಿ ಅಂದರೆ ರಿ ಆ ಬಸಿಂದು ಒಂದು ಡ್ರೈವರ್ ಸೀಟ್ ಇರ್ತದಲ್ಲ ರೀ ಡ್ರೈವರ್ ಸೀಟ್ ಅದು ಡ್ರೈವರಿಗೆ ಫುಲ್ಲಿ ಕಂಫರ್ಟೆಬಲ್ ಜೋನ್ದಾಗ್ ಕರ್ಕೊಂಡು ಹೋಗ್ತದ ರೀ ಅಂದ್ರೆ ಅವ್ರೇನು ಖಡಿ ಕುಂದ್ರೋಪ್ಲೆ ಹಂಗೆ ಹಿಂಗೆ ಅಂತೇಳಿ ಏನಿಲ್ಲಾ ಅವರಿಗೆ ಹೆಂಗ್ಬೇಕೊ ಹಂಗೆ ಮಾಡ್ಕೊಂಡು ಆರಾಮ್ಸೆ ಇರ್ತಿದ್ರು ಒಂಥರಾ ಮಾಯ್ ಕರ್ಕೊಂಡು ಹೊಗ್ಲಾಕೆ ಹತ್ತಿದ್ದು ಅದು ಮತ್ತು ಲಾಂಗ್ ಜರ್ನಿ ಎಷ್ಟು ಬಿ ದೂರ ಟ್ರಾವೆಲ್ ಮಾಡಿದ್ರು ಬೀ ನಮಗೆ ಬೆನ್ನು ಮತ್ತು ಕೈ ಕಾಲು ಏನು ಬೇನೆ ಆಗ್ತಿದಿಲ್ಲ ರೀ ಅಂಥದು ಇತ್ತದು ಅದ್ರೊಳಗೆ ಅದ್ರ ಅದಕ್ಕೆ ಹೆಂಗಂದ್ರೆ ಅದಕ್ಕೆ ಡಬಲ್ ಬಸ್ ಅಂತಾರೆ ರೀ ಡಬಲ್ ಬಸ್ ಅಂತ ಅಂತಾರೆ ಯಾಕಂದ್ರೆ ಅದಕ ತೆಳಗಿಂದು ಫ್ಲೋರು ಮೇಲೊಂದ್ ಫ್ಲೋರು ಎರಡು ಫ್ಲೋರ್ಗಳ್ ಇದ್ವು ರೀ ಮತ್ತು ಹೆಂಗೆ ಇದೆ ಆ ಮೇಲಿಂದ್ ಬಸ್ಸಿನೇನು ಮೇಲಿಂದ್ ಟಾಪ್ ಇರ್ತದೆ ಅಲ್ಲ ರೀ ಅದು ಫುಲ್ಲಿ ಹೆಂಗೆ ಇತ್ತದು ಹೇಳು ಅಂದ್ರೆ ಗಾಳಿ ಆಡ್ಲಿಕೆ ಮತ್ತು ಹಂಗೆ ಏನ್ರಾ ನಮಗೆ ಏನ್ರಾ ಥಂಡಿದಾಗ ಬಿಸಿಲು ಬೇಕಾಗಿತ್ತಂದ್ರು ಬಿಸಿಲು ಕ ಬಸ್ ಕಾಯ್ಸ್ ಕೊಳತ್ತೆ ಹಂಗೆ ಆ ಟೈಪ್ ಒಂದು ನಾವು ಚೇಂಜ್ ಮಾಡ್ಕೊಬೋದು ರೀ ಆ ಬಸ್ಸಿಗೆ ಆ ಟೈಪ್ ಇತ್ರಿ ಅದ್ರ ಕಿಟಕಿಗಳ್ಗು ಇಷ್ಟು ಚಲೋ ಇದ್ವು ಅಂತೇಳಂದ್ರೆ ಫುಲ್ ಒಂದು ವೀವ್ ಸಿಗ್ತದ್ರಿ ನಾವು ಏನ್ರ ಹೊರಗೆ ನೋಡೋದಂದ್ರೆ ಆ ಫುಲ್ ವೀವ್ ಸಿಗ್ತದೆ ಒನ್ ಎಟಿ ಡಿಗ್ರಿ ವೀವ್ ಸಿಗ್ತದ್ರಿ ಅಂಥ ಕಿಟಕಿಗಳು ಇದ್ವವು ಮತ್ತು ಅಂದ್ರೆ ನಾವು ಕುಂದ್ರೋದು ಅಂದ್ರೆ ನಾವೇನು ಪ್ಯಾಸೆಂಜರ್ಸ್ ಕುಂದ್ರುತೀವಲ ಬಸ್ಸಿನಾಗ ಅದು ಭಾಳ ಚಲೋ ಇದ್ವು ರೀ ಅಂದ್ರೆ ನಾವು ಈಗ ದೂರ ಲಾಂಗ್ ಟ್ರಾವೆಲ್ ಮಾಡಿ ಹತ್ತರ್ತೇವ್ ಲಾಂಗ್ ಟ್ರಾವೆಲ್ ಮಾಡ್ಲು ಹತ್ತಿದಾಗ ನ ಹೆಂಗೆ ಕಂಫರ್ಟೆಬಲ್ ಜೋನ್ದಾಗ ಮಕ್ಕೊಂಡು ಬರ್ಬೆಕು ಅಂತೇಳಿ ನಮ್ಮ ತಲೆಯಾಗ್ ಇರ್ತದ್ರಿ ಅದ್ರ ಸಲಿಂದ ನಾವು ಅರ್ಧ ಬಾಡಿ ಮಲ್ಕೋಬೋದ್ ರೀ ನಮಗೆ ನಿದ್ದೆ ಸ್ಲೀಪ್ ಸ್ಲೀಪರ್ ಅಂತ ಹೇಳೋನವು ಇರ್ತಾವೆ ಆ ಸ್ಲೀಪರ್ ಬಿಟ್ಟು ನಾವು ಅರ್ಧ ಬಾಡಿ ರೆಸ್ಟ್ ಮಾಡ್ತಿ ಹಿಂಗೆ ತಲೆಟೇಕ ಹಚ್ಚಿಯಲ್ಲ ಕುಂದ್ರಾಕೆ ಅನುಕೂಲ ಆಗ್ತಿತ್ತು ರೀ ಹಂಗೆ ಇತ್ತು ಅದು ಅದಾಗಿದ್ಮೇಲೆ ಅದರ ಡಿಸೇಲ್ ಡೀಸೆಲ್ ನಿಂತ್ಮೇಲೆ ನಡಿತತ್ರಿ ಡೀಸೆಲ್ ನಿಂದ ನಡಿತತಂದ್ರೆ ಅದಕೆನಾದ್ರು ಒಂದು ನಲವತ್ತು ಲೀಟ್ರ್ ನನ್ನ ಅರವತ್ತು ಲೀಟ್ರ್ ಡೀಸೆಲ್ ಐತ್ರಿ ಅಷ್ಟು ನನಗೆ ಕರೆಕ್ಟ್ ಗೊತ್ತಿಲ್ಲ ಇವು ಎರಡ್ರಾಗ್ ಒಂದಿತ್ತು ಹಂಗೆ ಇತ್ತದು ಫುಲ್ಲಾ ಭಾಳ ಚಲೋ ಇತ್ರಿ ಅದು ನೋಡೋಕು ಚಲೋ ಇತ್ತು ಅದೀಯಿಗೆಲ್ಲಾ ಅಂತ್ಹೇಳಿದ್ರೆ ಗುಲ್ಬರ್ಗಾದಾಗ ಭಾಳ ದೊಡ್ಡದಿತ್ತು ನಾ ಆಗಲಿ ಮತ್ತು ಹಂಗೆ ಆ ಬಸ್ಸಿನಾಗೆ ಯಾಕಡೆ ಯಾಕಡೆ ಹೋಗಿ ನಂತೇಳಿ ಅಂದರ್ ರಿ ಫಸ್ಟ ಅದು ಗುಲ್ಬರ್ಗಲಿಂದಾ ಬೆಂಗ್ಳೂರು ಬಿಟ್ಟರು ರೀ ಗುಲ್ಬರ್ಗಲಿಂದ ಬೆಂಗ್ಳೂರು ಹೊರ್ಟಿದ ಕೂಡಲೆ ನನಗೆ ಆಸಕ್ತಿ ಹೆಚ್ಚಾಯ್ತು ರೀ ಗುಲ್ಬರ್ಗದಲಿ ಬೆಂಗ್ಳೂರು ಆ ಬಸ್ಸಿನ ಹೋಗೋದ ಹೆಂಗೆ ಇರ್ತಾದ ಅಂತ್ಹೇಳಿ ಅದ್ರ ಸಂಬಂಧ ಅದ್ರೊಳಗ್ ಕುಂತೆ ಹೋಗ್ಲಾತ್ರಿ ಅದ್ರೊಳಗ್ ಕುಂತು ಹೋಗೊ ಟೈಮಿನಾಗ ನಂಗೆ ಬೇರೆ ಬೇರೆ ಬೇರೆ ಬೇರೆ ಜಿಲ್ಲೆಗಳಿಗ್ ಪ್ರಯಾಣ ಮಾಡಿದಾಗ ಅಲ್ಲಿಂದೆಲ್ಲಾ ಗೊತ್ತಾಲತ್ತೆತ್ರಿ ಹೆಂಗ್ಹೆಂಗ ಏನೆಲ್ಲಾ ಅಗತ್ಹೇಳಿ ಅಲ್ಲಿ ನೋಡುದ್ರಾ ಹೆಂಗಂದ್ರ ಹೋಗೊ ಟೈಮ್ಗಾ ಫುಲ್ ಒನ್ ಏಯ್ಟಿ ಡಿಗ್ರಿ ಸಿಗ್ತದಂತ ಹೇಳಿನಲ್ರಿ ನೂರಾ ಎಂಬತ್ತು ಡಿಗ್ರಿ ನನಗೇನು ವೀವ್ ಸಿಗ್ಬೋದಿತ್ತು ನೋಡ್ಬೇಕು ಅಂತೇಳಿ ತಲೆ ಒಳಗೆ ಹಾಕಿ ನೋಡಿನ್ರಿ ಪುರಾ ಹೊಲ ಗದ್ದೆಗಳು ಮತ್ಹೆಂಗೆ ಒಂದು ನದಿ ಬಿ ಅಡ್ಡ ಬಂದಿತ್ರಿ ನದಿಯೆಲ್ಲ ಫುಲ್ ನೋಡ್ಕೋತ ಆರಾಮ್ ಎಂಜಾಯ್ ಮಾಡ್ಕೋತ ಹೋಗಿದ್ರಿ ಹಂಗೆ ಮತ್ತು ಬೆಂಗ್ಳೂರ್ ಹೋಗೋ ಟೈಮ್ದಾಗಾ ಇಲ್ಲಿಂದ ರಾಯಚೂರ್ ಹೋಗಬೇಕು ರಾಯಚೂರಲ್ ಗಂಗಾವತಿ ಆ ಕಡೆ ಕೊಪ್ಪಳ ಎಲ್ಲ ದಾಟ್ಕೊಂಡು ಹೋಗ್ಬೇಕಂದ ಲಾಸ್ಟಿಗೆ ಬೆಂಗ್ಳೂರು ಬಂತ್ರಿ ಬೆಂಗ್ಳೂರು ಬಂದಿದ್ ಕೂಡಲೆ ಅಲ್ಲಿ ಬೆಂಗಳೂರ್ನಾಗೆ ಲೋಕಲ್ನಾಗ ಓಡಾಡ್ಲಿಕೆ ಬಿ ಅಂದ್ರೆ ಲೋಕಲ್ದಾಗ ಓಡಾಡ್ಲಿಕೆ ಅಂತಂದ್ರೆ ಬೆಂಗ್ಳೂರು ಫುಲ್ ಬಸ್ ಸ್ಟಾಂಡ್ ಹೋಗ್ಬೇಕಲ್ರಿ ಬಸ್ ಸ್ಟಾಂಡ್ ಹೋಗ್ಬೇಕನ್ನೋನಂಗ ವಿಧಾನ್ ಸೌಧ ನೋಡುದ್ರಿ ತೈ ಕೋರ್ಟ್ ನೋಡ್ದಾವೆ ಸೌಧ ನೋಡ್ದಾ ಹಾಂ ರೀ ಬಸ್ಸಿನಾಗೆ ಕುಂತ್ರೇನು ಒಂದು ಬೇರೇನೆ ಅಲಗೆ ಫೀಲಿಂಗ್ ಬರ್ಲಾ ಹತ್ತಿತ್ ರೀ ಅಂದ್ರೆ ಭಾರಿ ರಾಜಾರೋಷವಾಗಿ ಇತ್ತದು ಬಸ್ಸೆಲಾ ಅಂಥ ಬಸ್ನಾಗ ಕುಂತು ಹೋಗ್ಬೇಕು ಅಂತಂದ್ರೆ ಬಿ ಮತ್ತು ಹಂಗೆ ರೊಕ್ಕ ಕಮ್ಮಿ ರೊಕ್ಕಾದ್ದೆ ಅದೇ ರೀ ಹಿಂಗೆ ಹೈ ಫೈ ಬಸ್ಸದ ಅಂದಿದ್ದು ಕೂಡಲೆ ಅದಕ್ಕೆ ಎರಡು ಸಾವಿರ ಕೊಡು ಮೂರು ಸಾವಿರ ಕೊಡು ಹಂಗಿಲ್ರಿ ಹನ್ನೆರಡು ನೂರು ರುಪಾಯ್ ಹನ್ನೊಂದು ನೂರು ರುಪಾಯ್ ಆರಾಮ್ಸೆ ಇಲ್ಲಿಂದ ಬೆಂಗ್ಳೂರು ಹೋಗೋದಿತ್ತು ರೀ ಅದರ ಸಂಬಂಧ ಸ್ವಲ್ಪ್ ನೋಡ್ಕೊಂಡು ಮಾಡ್ಕೊಂಡೆ ಪ್ರಯಾಣ ಮಾಡ್ಲಾ ಹತ್ತಿದ್ರಿ ಭಾಳ್ ನಂಗ್ ಚಲೋ ಅನ್ಸಿತ್ ರೀ ಅದು ಬಸ್ ಅದಕ್ಕೆ ಅಂತೇಳಿ ನೀವು ಇದ್ರೊಳಗೆ ಪಯಣ ಮಾಡಿದ್ರೆ ಚಲೋ ಇರ್ತದ್ರಿ ಅಷ್ಟೊಂದು ಕಂಫರ್ಟೆಬಲ್ ಜೋನ್ದಾಗ ಹೋಗ್ಬೇಕು ಇಲ್ಲಿಂದ ಬೆಂಗ್ಳೂರು ಬಂತಂದ್ರೆ ಮತ್ತು ಟ್ರೇನ್ ಇಲ್ಲಾಂದ್ರೆ ಫ್ಲೈಟ್ನಾಗ ಹೋಗೋದಿರ್ತದೆ ಬಸ್ನಾಗ್ ಈ ಟೈಪ್ ಹೋಗ್ಬೊದ ಅಂತೇಳಿ ಹಂಗೆ ನಿಮಗು ಅನಿಸ್ತದ ಮತ್ತು ಹಂಗೆ ಈ ಹಂಪು ಜಂಪುಗಳೇನತ್ತಿರು ನೋಡ್ರಿ ಅವೆನು ಹತ್ತಲ್ಲ ರೀ ಆ ಬಸ್ಸಿಗೆ ಅವತ್ತೇ ಆ ಬಸ್ಸಿಗೆ ಶೊಕ್ ಆಫ್ ಗೆರ್ಸ್ ಭಾಳ ಚಲೋ ರೀ ಹಂದಿದ್ಕೂಡಲೆ ನಿಮಗೆ ಜಂಪ್ ಹತ್ತೊಲ್ಲ ಏನು ಹತ್ತೊಲ್ಲ ಬೆನ್ನು ಬೇನೆ ಆಗೋಲ್ಲ ಏನಾಗೊಲ್ಲ ಆರಾಮ್ಸೆ ಹೋಗಿ ಆರಾಮ್ಸೆ ಬರ್ತೀರ ಇನ್ನು ಹೀಗೆ ಮಾಡಿದ್ರ ಭಾಳ ಅನ್ಕೂಲಾಯ್ತ ಅದ್ರ ಸರಿಗ್ ನಾನು ನಿಮಗೆ ಏನು ಹೇಳ್ತಿನಂದ್ರೆ ನೀವು ಒಂದ್ಸತಿ ಆ ಬಸ್ಸಿನಾಗೆ ಪಯಣ ಮಾಡ್ರಿ ಬಹಳ ಆನಂದ ಆಗ್ತಿರಿ ರೀ ಖುಷಿ ಖುಷಿಲಿ ರೊಕ್ಕ ಕೊಟ್ಟಿದ್ಕ ಸಾರ್ಥಕ ಐತಪ್ಪಾ ಅಂತೇಳಿ ಅನ್ನೊಪ್ಲೇ ಆದ್ರಿ ಬಸ್ ಧನ್ಯವಾದಗಳ್ ರೀ